ನಮಸ್ಕಾರ ಮೇಡಮ್ ಬಿದರಕೋಟೆ ಗೈಡ್ ಮಾತಾಡ್ತಿನಿ ನಾನು ರೋಹನ್ ಅಂತ್ ಹೇಳಿ ಹೇಳಿ ರೀ ನಮಸ್ಕಾರ ಹೇಳಿ ರೀ ಎಲ್ಲಿ ಬಿದರ್ಕೋಟೆಗಾ ರೀ ಕೇಳಿಸ್ಹತ್ತದ ಹೇಳಿ ರೀ ವೀಕ್ನಲ್ಲಿ ಬರ್ ಹೇಳ್ಹತ್ತೀರಿ ವೀಕ್ನಲ್ಲಿ ಬರೋಲ್ಲ ಅಂತೀರಿ ಆಂ ಹಾಂ ಅದೇ ಬನ್ರಿ ಮೇಡಮ್ ಬನ್ರಿ ನಾವು ಎಲ್ಲ ತೋರಿಸ್ತೀವಿ ಅದು ನಮ್ಮ ಬಿದರ್ಕೋಟೆದಾಗ ಎಲ್ಲ ನಮಗ್ ಗೊತ್ತದಾ ಎಲ್ಲ ಅದರದು ರಾಜರು ಯಾರು ಯಾರು ಇದ್ದರು ಯಾರು ಯಾರಿಲ್ಲ ಮತ್ತು ಇಲ್ಲೆಲ್ಲ ತೋಪುಗಳ್ ಅವೆ ತೋಪುಗಳೆಲ್ಲ ಹೆಂಗೆ ಇದು ಮಾಡಿದಾರೆ ಎಲ್ಲಾರ ಬಂದೂಕು ಎಲ್ಲ ಅವೆ ಇಲ್ಲಿ ನಮ್ಮಲ್ಲಿ ಕಿಲಾದಾಗ ತೋರಿಸ್ತೇವೆ ನಾವು ಏನಿದೆ ಎಲ್ಲ ದೊಡ್ಡ ದೊಡ್ಡದು ರಾಜರು ಎಲ್ಲ ಆಳ್ವಿಕೆ ಮಾಡ್ಯಾರೆ ಬಹಮನೀಸ್ ಸುಲ್ತಾನೇಟ್ದೂ ಇಲ್ಲಿ ಅರಮನೆ ಇತ್ತು ಇದು ಅದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಕೊಡ್ತೇವೆ ಮತ್ತಿಲ್ಲಿ ಟೂರಿಸ್ಟ್ ಎಲ್ಲ ಬಂದೀರಿ ಅಂತಂದರೆ ಇಲ್ಲೆಲ್ಲ ಇರಕ್ಕೆಲ್ಲ ವ್ಯವಸ್ಥೆ ಅದ ರೀ ಊಟ ತಿಂಡಿ ಇರ್ಲಾಕ ಎಲ್ಲ ಅದ ಇಲ್ಲಿ ನೀವು ಹತ್ತು ಜನ ಬಂದ್ರೂ ಒಂದು ಒಂದು ರೂಮ್ದಾಗ ಇಬ್ರ್ ಇಬ್ರು ಶೇರಿಂಗ್ ಮಾಡ್ಕೊಂಡು ಇಲ್ಲಿ ಇರ್ಬೋದು ಊಟ ಎಲ್ಲ ವ್ಯವಸ್ಥೆ ಅದ ಇಲ್ಲಿ ಹಾಂ ಇರ್ಲಾಕೂ ಅದ ರೀ ಎಲ್ಲ ಇಲ್ಲಿ ಮತ್ತೆ ಹಾಂ ಇಲ್ಲಿ ಗಾಡಿ ಎಲ್ಲ ವ್ಯವಸ್ಥೆ ಅದ ರೀ ಇಲ್ಲೆಲ್ಲ ಓಡಾಡಕ್ಕೆಲ್ಲ ಇದು ಪೈಸೆ ಕೊಟ್ರಿಲ್ಲ ಲೋಕಲ್ದಾಗ ಓಡಾಡ್ಸ್ತರೆ ಎಲ್ಲ ಯಾಕೆ ದೊಡ್ಡದು ಅದು ಕಿಲಾ ಅದ ಗಾಡ್ಯಾಗ ಕುಂತು ಎಲ್ಲ ನೋಡ್ಬೇಕಾಗ್ತದೆ ಅದು ಹಾಂ ಆ ಗಾಡಿದಾಗ ಎಲ್ಲ ಕುಂತು ಹೋದಾಗ ಎಲ್ಲ ಕಡೆ ಹೀಗೆಲ್ಲ ಅಲ್ಲಿ ಈ ಇದು ಅದ ಸಣ್ಣದು ಕೆರೆಯದ ಕೆರೆದಾಗ್ ಎಲ್ಲ ಬೋ ಇದು ದೋಣಿ ಆಟ ಆಡ್ತಾರೆ ಮತ್ತೆಲ್ಲ ಬೇರೆ ಬೇರೆದು ವ್ಯವಸ್ಥೆ ಅದ ರೀ ಕೋ ಕೋಟೆದಾಗ ಬಿದರ್ಕೋಟೆದಾಗ ಹಾಂ ನೀವು ಯಾವತ್ತು ಬರ್ಲಾಕ್ ಹತ್ತೀರಿ ಡೇಟ್ ರೀ ಹ್ಞೂ ಹಾಂ ಹದಿನೈದನೇ ತಾರೀಕು ಅಕ್ಟೋಬರು ಆಯ್ತು ಆಯ್ತು ಬನ್ರಿ ಆಯ್ತು ಆಯ್ತು ಬನ್ರಿ